ಇವತ್ತು ನಮ್ಮ ಮನೆಗೆ ಚೆನ್ನಾಗಿರೋ ಗೆಸ್ಟ್ ಬಂದಿದಾರೇಪ್ಪ ಇವತ್ತು ತುಂಬ ದಿವ್ಸಿಂದ ನನ್ನ ಫ್ರೆಂಡ್ಸ್ಗುಳೆಲ್ಲ ಬಂದಿದ್ದಾರೆ ಮಧುಮಗ ಮಧುಮಗಳ್ನು ಬಂದಿದ್ದಾರೆ ಇವತ್ತು ಏನಾದರು ಒಳ್ಳೆಯ ಸ್ವೀಟ್ ಮಾಡಿ ನನ್ನ ಫ್ರೆಂಡ್ಸುಗಳಿಗೆ ನನ್ನ ಮದುಮ ಮಧುಮಗ ಮಧುಮಗ್ಳಿಗು ತಿನ್ಸ್ಬೇಕು ಏನು ಸ್ವೀಟ್ ಮಾಡಬೇಕು ಹಾ ಚೆನ್ನಾಗಿರುತ್ತೆ ಆಕಿಗೆ ಸರ್ಪ್ರೈಸ್ ಕೊಡ್ತೀನಿ ಹಲ್ವ ತಿಂದರೆ ಅವಳು ಕೈ ಬೆರಳು ಹಾಗೆ ನೆಕ್ಬೇಕು ಆ ಥರ ಹಲ್ವ ಮಾಡ್ತೀನಿ ಹಾ ಸರಿ ಇವತ್ತು ಹ್ಞೂ ಬಂದ್ರಾ ಹ್ಞೂ ಬರ್ರಿ ಬರ್ರಿ ತೊಗೊಳ್ರಿ ತೊಗೊಳಿ ಕೂಡ್ರಿ ಊಟ ಕೊಡ್ತೀನಿ ಹಾ ಹೌದಾ ಸರಿ ಸರಿ ಏನು ಮಾಡಿದ್ಯೆ ಸ್ಪೆಷಲು ಸುಕನ್ಯ ಅಂತಂದ ಹೇ ಏನಿಲ್ಯೆ ಅದೇ ಮಾಮೂಲಿ ಏನು ಮಾಡ್ತಾರೆ ಎಲ್ಲರು ಅದೇ ಅಡಿಗೆ ಮಾಡಿದ್ದೀನಿ ಸ್ವೀಟು ಅನ್ನ ಅಡಗೆ ಅದೇ ಮಾಡಿದ್ದೀನಿ ಮತ್ತೇನಿಲ್ಲ ಹೌದು ಏನು ಅಡಿಗೆ ಮಾಡಿದೆ ಕೂತ್ಕೊರೆ ಕೂತ್ಕೊರೆ ಏನಾದರು ಕೊಡ್ತೀನಿ ನೀನು ಇವತ್ತು ತಿಂದರೆ ಸರ್ಪ್ರೈಸಾಗಿ ಇರುತ್ತೆ ನೋಡು ಹೆಂಗಿರುತ್ತೆ ಅಡ್ಗೆ ಅದು ಏಯ್ ಏನೇ ಆ ಥರ ಸರ್ಪ್ರೈಸ್ ಕೊಡ್ತಾ ಇದ್ದಿ ಅಡಿಗೆ ಹಿಂಗೆ ಮಾಡಿನಂತ ಇದ್ವಿ ನೀನು ಸರಿ ಒಂದು ತರಿ ತಿಂದು ನೋಡಲ ಯಾವಾಗಾದರು ನನ್ನ ಅಡ್ಗೆ ತಿಂದಿದಿ ಈ ಥರ ಅಡ್ಗೆ ತಿಂದಿದ್ಯಾ ನೀನು ನಿನ್ಗ ಗೊತ್ತಾ ಈ ಥರ ಅಡ್ಗೆ ತಿಂದಿದ್ದು ನಾನು ಸುಮ್ನೆ ಅವಾಗ ಮಾಮೂಲಿ ಮಾಡ್ತಿದಪ್ಪ ಇವಾಗ ನೀನು ಮದ್ವೆ ಮದ್ವೆ ಮದ್ವೆ ಮಾಡ್ಕೊಂದು ಬಂದಿದ್ದಿ ಏನಾದರು ಸ್ಪೆಷಲಾಗೆ ಇರ್ಬೇಕಲ್ಲಾ ನಿನ್ಗೆ ಕೊಡಕ್ಕೆ ಹೌದಲ್ವೆ ಏನು ಸ್ಪೆಷಲ್ ಮಾಡ್ತಿ ಅದೇ ಮಾಡೀನಿ ನೋಡು ಏನು ಮಾಡೀನಿ ಅಂತ ಗೆಸಿನ್ ಅಂತ್ಹೇಳಿ ತಿಂದರೆ ಹಿಂಗೆ ನಿನ್ನ ಬೆರಳು ಕಚ್ಕೊಬೇಕು ಆ ಥರ ಮಾಡಿದ್ದೀನಿ ಹೌದಾ ನಿನ್ನ ಗಂಡುಗು ತಿನ್ಸಲೇ ನೋಡು ಹೆಂಗಿರುತ್ತೆ ನನ್ನ ಗಂಡ ಏನು ಮಾಡ್ತನೊ ಗೊತ್ತಿಲಪ್ಪ ಆ ಥರ ಅಡಿಗೆ ಮಾಡಿನಂತಿ ನೋಡೋಣ ಕೊಡು ಕೊಡು ತಿಂದ ಮ್ಯಾಗೆ ಗೊತ್ತಾಗುತ್ತೆ ಹೇಗಿರುತ್ತೆ ಅನ್ಗೆಸಿನ್ ಅಂತ್ಹೇಳಿ ಹ್ಞೂ ಸರಿ ಆಯ್ತು ಆಯಿತು ನೀನು ಕೈ ತೊಳ್ಕೊ ಅಲ್ಲಿ ನೀರಿದಾವೆ ತೊಳ್ಕೋ ನೀನು ಕೂಡ ನಾನು ಹಾಕೋಣ ಬಡ್ಸ್ಕೊಂಡು ಬರ್ತೀನಿ ತಿನಕ್ಕೆ ಹ್ಞೂ ಸರಿ ಸರಿ ತಿಂದೆ ತಿನ್ನು ಹ್ಞೂ ಹೌದಾ ಸುಕನ್ಯಾ ಏನು ಹಲ್ವ ಮಾಡಿದೆ ನೀನು ಎಷ್ಟು ಚಲೋ ಇತ್ತು ಗೊತ್ತಾ ಅದು ಹಲ್ವಾ ಅವ್ವ ನನ್ನ ಗಂಡ ತಾರೀಫ್ ಮಾಡಿದ್ದೆ ಮಾಡಿದ ನೋಡೇನಿ ಆಕಿ ಅವ್ರು ಎಷ್ಟು ಚೆನ್ನಾಗಿ ಮಾಡ್ಯಾರ ನೀನು ಮಾಡ್ತಿ ಹೆಂಗೆ ಮಾಡ್ತಿ ಒನ್ಸರ್ತಿ ಏನೋ ಮದ್ವೆಕ್ಕಿಂತ ಮುಂಚೆ ನನಗೆ ನೀ ಹಲ್ವ ಮಾಡ್ಕೊಂಡು ಬಂದಿದಿ ಆತಕ್ ಬಲ್ಲ ಹಲ್ವ ಇತ್ತು ಇವ್ರು ನೋಡಿ ಹೇಗೆ ಮಾಡಿದ್ದಾರೆ ಇವರು ಎಲ್ಲಿ ಹೆಂಗೆ ಮಾಡಿದ್ರಂತ ನೀನು ಕಲ್ಕೋ ಅವ್ರ ಹತ್ರ ಅಡ್ಗೆ ಚೆನ್ನಾಗಿರುತ್ತೆ ಹೌದ್ರಿ ಕಲ್ಕೊತಿನಿ ನಾನ್ಗು ಗೊತ್ತಿಲ್ಲ ಅವ್ಳು ಇಷ್ಟು ಚೆನ್ನಾಗಿ ಹಲ್ವಾ ಮಾಡ್ತಾಳೆ ಅಂತ್ಹೇಳಿ ನಾನು ಸುಮ್ನೆ ಆ ಥರನು ಮಾಮ್ಲೆ ಅಡಿಗೆ ಮಾಡ್ತಾ ಅಂತ ಅನ್ಕೊಂದಿದ್ದೆ ನನ್ಗೆ ಗೊತ್ತಿಲ್ಲ ಈ ಥರ ಹಲ್ವ ಮಾಡಿ ಸರ್ಪ್ರೈಸ್ ಕೊಡ್ತಾಳೆ ಅಂತ್ಹೇಳಿ ನಾನಂತು ಗಾಜರ ಹಲ್ವಾ ಪ್ಯಾಸ ಅದು ಇದು ಏನಾರೆ ಸ್ವೀಟ್ ಮಾಡಿದ್ದಾಳೆ ಹೋಳ್ಗೆ ಗೀಳ್ಗೆ ಮಾಡ್ಯಾಳ ಅಂತ ನಾನು ಅನ್ಕೊಂಡಿದ್ದೆ ಅವ್ಳು ನೋಡ್ದ್ರೆ ಇಷ್ಟೋಂದಿಸ್ ವೆರೆಟೀಸಾ ಹಲ್ವ ಮಾಡಿದ್ದಾಳೆ ಸುಕನ್ಯದ ಯಾವುದು ಹಲ್ವಾರೆ ಏ ಇದು ಇದು ಕುಂಬ್ಳುಕಾಯಿ ಹಲ್ವ ಅದ ಇದು ಹೌದಾ ಏನೇ ಕುಂಬ್ಳುಕಾಯಿ ಹಲ್ವ ಮಾಡಿದಿ ನೀನು ಎಲ್ರು ಗೆಜರೆ ಹಲ್ವಂ ಅಂತಿದ್ದರು ಸೌಂತೆಕೆ ಗೆ ಸೌಂತೆಕೆದು ಮಾಡ್ತಾರಂತ ಕೇಳಿದ್ದೆ ನಾನು ನೀನು ಏನು ಕುಂಬ್ಳುಕಾಯ್ದು ಮಾಡಿದ್ದಿ ನಿನಗೆ ಯಾರು ಕಲ್ಸಿ ಕೊಟ್ಟಿದಿದ್ದು ಕುಂಬ್ಳುಕಾಯಿ ಏ ಯಾರು ಕಲ್ಸಿ ಕೊಟ್ಟಿಲಮ್ಮ ನಮ್ಮ ಅಮ್ಮ ನಂಗೆ ಒನ್ಸರಿ ಹೇಳಿ ಕೊಟ್ಟಿದ್ರು ಈ ಥರಗೆ ಕುಂಬಳ್ಕೆ ಹಲ್ವಾ ಮಾಡು ಅನ್ಕೆಸಿನ್ ಅಂತೇಳ್ ನಾನ್ ಅದೇ ತರ ಟಿಪ್ಸ್ ಮಾಡಿದೆ ನಮ್ಮ ಅಮ್ಮನ್ಕಿತ ಒಂದೆರಡು ವೆರೆಟೀಸು ಚೆನ್ನಾಗಿ ಹಾಕಿದ್ದೆ ನಾನು ಎ ಸುಕನ್ಯಾ ಏನು ಮಾಡಿದ ಹೇಳೆ ನೀನು ನನ್ಗು ಕಲಿಯಬೇಕು ನನ್ನ ಗಂಡನು ತುಂಬ ಇಷ್ಟಪಟ್ಟಿದ್ದಾನೆ ಆ ಹಲ್ವಾಗ ಏ ಹೋಲ್ ಬಿಡಿ ಅದು ಮಾಮೂಲಿ ಅದೆ ಸಕ್ಕರೆ ಅದೆ ಹಾಕಿ ಮಾಡಿದ್ದು ಇಲ್ಲಾ ಕಳ್ಳಿ ನೀನು ಏನೋ ಹಾಕಿ ಮಾಡಿದ್ದಿ ನೀನು ಅದ್ರೋಗ ಅದಕ್ಕೆ ಅಷ್ಟು ರುಚಿ ಅದಾಗಿದೆ ನನ್ನ ಲೈಫಲ್ಲಿ ಈ ಥರ ಸ್ವೀಟ್ತ್ ಹಲ್ವ ತಿಂದಿಲ್ಲ ಗೊತ್ತಾ ಏ ಹೇಳೆ ಪ್ಲೀಸ್ ಪ್ಲೀಸು ಹೇಳು ಸುಕನ್ಯಾ ಹೇಳು ಹಿಂಗೆ ಮಾಡಾಕೆ ಹೋಗ ಬ್ಯಾಡ ಹೇ ಹೋಲ್ ಬುಡೆಲೆ ಏನು ಹೇಳಬೇಕು ನಿನ್ಗ ಸುಮ್ಮನೆ ಇರು ಇವತ್ತು ಇವತ್ತು ಒಂದಿವಸ ಇರು ನಾಳೆ ಅದ್ರಕಿತ ವೆರೆಟೀಸ್ ಮಾಡ್ಕೊಡ್ತೀನಿ ನೀನು ಇದೆ ಹಲ್ವಾ ಹೇಳ್ತ್ಯಲ ಇನ್ನೊಂದು ಏನು ವೆರೇಟಿ ಮಾಡ್ಕೊಡ್ತಿ ಹೌದಾ ಹೇಳ್ತೀನಿ ತಗೋ ಕಣೆ ನಿನ್ನ ಗಂಡಗು ಇಷ್ಟ ಆಗ್ಯದೆ ಅಂತ್ಯಲ ಹೇಳ್ತೀನಿ ಅದು ಹಲ್ವಾ ತುರ್ಕೊಂದಿದ ಏನಂತಾರೆ ಕುಂಬ್ಳುಕಾಯಿ ತುರ್ಕೊಂದಿ ಚೆನ್ನಾಗಿ ತುಪ್ಪದಲ್ಲೆ ಹಾಲಲ್ಲಿ ತುಪ್ಪದಲ್ಲಿ ಫ್ರೈ ಮಾಡಿದ್ದೆ ಹಾಲಲ್ಲಿ ತುಪ್ಪದಲ್ಲಿ ಯಾರು ಖೋವ ಹಾಕಂಗೆ ಇಲ್ಲಲ ಅದಕ್ಕೆ ನಾನೊಂದು ಕವ ಎಕ್ಸ್ಟ್ರ ಹಾಕೀನಿ ಗೋಡಂಬಿ ದ್ರಾಕ್ಷಿ ಇಲೆ ಎಳ್ಳಕ್ಕಿ ಅವೆಲ್ಲ ಹಾಕಿ ಮಾಡಿದ್ದೇನೆ ಅದಕ್ಕೆ ಯಾರು ಹಾ ಏನಂತಾರೆ ಖೋವ ಹಾಕಂಗಿಲ್ಲ ಅದು ಖೋವ ಹಾಕಿ ನಾನು ಮಾಡೀನಿ ಅದಕ್ಕೆ ಅಷ್ಟು ಚೆನ್ನಾಗಿ ಟೇಸ್ಟ್ ಆಗಿದೆ ಅಬ್ಬಾ ಅಬಬಬಬ ಹೌದಾ ತುಪ್ಪ ಖೋವ ಹಾಕಿ ಮಾಡಿದರೆ ಅಷ್ಟೊಂದು ಅದು ಭಾಳ ತುಂಬ ಚೆನ್ನಾಗಿ ಅದಕ್ಕೆ ಅದ್ಕ ಮಿಕ್ಸ್ ಮಾಡ್ಕೊದ್ರೆ ಚಲೋ ಆಗ್ತದ ಅದಕ್ಕೆ ಸೊಲ್ಪ ವೆರೈಟಿಸಾಗಿ ಅನಿಸಿದೆ ನಿಂಗೆ ಒಂದು ಟೇಸ್ಟ್ ಆಗಿದೆ ನನ್ನ ಕೈ ರುಚಿನೆ ಹಾಗಾದರೆ ನಾನು ಮಾಮೂಲಿ ಅವಾಗೆಲ್ಲ ತಿಂದಿದೆ ಹೇಗಿತ್ತು ಇದು ಹೇಗಿತ್ತು ಅಲ್ಲವಾ ವಾವ್ ಸೂಪ್ಪರ್ ಸುಕನ್ಯಾ ಸೂಪ್ಪರ್ ಏ ಮತ್ತು ಇವತ್ತು ಉಳ್ಕೊರೆ ನಾಳೆಗೆ ಏನಾದರು ತಿಂಡೆ ಮಾಡ್ತೇನೆ ನಿಮಗೆ ಹಾಂ ಹಾಂ ಆಯ್ತು ತಗೋರಿ ನೀವು ಇವತ್ತು ಹಲ್ವಾ ತಿಂದೀನಲ್ಲ ನಂಗೆ ಭಾಳ ತುಂಬ ರುಚಿ ನಾನು ನಾಳೆ ಬೆಳಗ್ಗೆ ಗ ತಿನ್ನಾಗೋಸ್ಕರೆ ಆದರು ನಾನು ಇರ್ತೀನಿ ನಿನ್ನ ಬಲ್ಲಿ ಮನ್ಯಾಗ ನಿನ್ನ ಗಂಡ ಕೇಳಿ ಮತ್ತಲ ಒಂದು ಸರಿ ಹೇಗಂದು ಏನಂತನೆ ರೀ ರೀ ಮತ್ತು ಸುಕನ್ಯ ಇರು ಅಲ್ಲಾಕೆ ಅತ್ತಾಳ ಹೌದಾ ಸರಿ ಸರಿ ಆಯ್ತು ಇರೋಣ ತೊಗೊ ನಾಳೆ ಏನೋ ತಿಂಡಿ ಮಾಡಿ ಸ್ಪೆಷಲಾಗಿ ಕೊಡ್ತಾಳಂತೆ ಹ್ಞೂ ಸರಿ ಸರಿ ಸರಿ ಆಯಿತು ಆಯಿತು ಮತ್ತು ನಾಳೆಗೆ ಬೆಳಗ್ಗೆ ದೋಸೆ ಮಾಡ್ದೆ ಉತ್ತಪ್ಪ ಮಾ ಉತ್ತಪ್ಪ ಮಾಡ್ತೀನಿ ವೆರೈಟಿಸ್ ಉತ್ತಪ್ಪ ಇರುತ್ತೆ ಅದೆಲ್ಲ ಹೋಟೆಲಲ್ಲಿ ಮಾಮೂಲಿ ತಿಂತಲ್ಲಾ ಅದು ಮನೇದು ಮತ್ತು ಬೇರೆ ಇರ್ತದೆ ಬೆಳಗ್ಗೆ ತಿಂಡಿಗು ಉತ್ತಪ್ಪ ಕೊಟ್ಟೆ ಉತ್ತಪ್ಪ ಕೊಟ್ರಿಂದ ಸುಕನ್ಯ ಈ ಥರ ನೀನು ಅಡಿಗೆ ಮಾಡ್ತಾ ಇದ್ದಿ ಮೊದಲೆಲ್ಲ ಈ ಥರ ಬರ್ತದಿಲ್ಲ ಏನಮ್ಮ ಕಲ್ಕೊಬೇಕಾಗುತ್ತಲ್ಲ ಬೆಳಗ್ಗೆ ನೀನೇ ನೋಡ್ದ್ರೆ ಹಲ್ವಾ ಅಷ್ಟು ಟೇಸ್ಟ್ ಆಗಿತ್ತು ಇವಾಗ ನೋಡಿದರೆ ತುಪ್ಪದಲ್ಲಿ ಇದು ಹತ್ನೊ ಉತ್ತಪ್ಪ ಮಾಡಿದ್ದಿ ಹಾಂ ಹಾಂ ಹಾಂ ಚಟ್ನಿ ಚೆನ್ನಾಗಿತ್ತೇನೆ ಇದ್ರೊಳಗ ಏನು ಹಾಕಿದೆ ಚಟ್ನಿಯಲ್ಲಿ ಎ ಸ್ವಲ್ಪ ಎಲ್ಲರು ಸ್ವಲ್ಪ ಹುಣ್ಚಿಕಾಯಿ ಶೇಂಗ ಪುಟಾಣಿ ಇವೆಲ್ಲ ಹಾಕಿ ಮಾಡಿದ್ದೀನಿ ಶೇಂಗ ಪುಟಾಣಿ ಮತ್ತು ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಎರಡು ಇಲಿದು ಏನಂತರ ಏನಂತರಪ್ಪ ಅಂದ್ರ ಹುಣ್ಸಿಕಾಯಿ ಹುಣ್ಸಿಹಣ್ಣು ಹಾಕ್ಬೇಕು ಸೊಲ್ಪ ಹುಣ್ಸೆಹಣ್ಣು ಆದರೆ ಅದು ಹಣ್ಸ್ ಹೋಗಲ್ಲ ಚೆನ್ನಾಗಿರುತ್ತೆ ಅದಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ ಹುಣ್ಚೆಕಾಯಿ ಹಾಕ್ದ್ರೆ ಬೆಳಗ್ಗೆ ಟಿಫಿನ್ ಒಯ್ದ್ರು ಸಾಯಂಕಾಲ ತಕನು ಇರುತ್ತೆ ಅದು ಚಟ್ನಿ ತುಂಬ ಟೇಸ್ಟ್ನು ಇರುತ್ತೆ ಅದು ಹೌದಾ ಸುಕನ್ಯ ನಂಗೆ ಗೊತ್ತಿಲಪ್ಪ ನಾನು ಯಾವಾಗಾದರು ನಾನು ಸುಮ್ನೆ ನಿಮ್ಮ ನಾನು ಏನು ಚಟ್ನಿಗು ಹುಣ್ಚಿಕಾಯಿ ಅದು ಹಾಕಂಗಿಲ್ಲ ಹಾಗೆ ಮಾಡ್ತೀನಿ ಹೌದು ಸರಿ ಸರಿ ಆಯ್ತು ಆಯ್ತು ನಾನು ಮಾಡ್ತಿನಿ ಇದು ತಿನ್ನು ಚೆನ್ನಾಗಿದೆ ಸುಕನ್ಯ ಚಟ್ನಿ ತುಂಬ ಚೆನ್ನಾಗಿತ್ತು ಉತ್ತಪ್ಪನು ಚೆನ್ನಾಗಿತ್ತು ನೀನು ಉತ್ತಪ್ಪದಲ್ಲಿ ಏನು ಹಾಕಿದಿ ಸ್ವಲ್ಪ ಕಡ್ಲಿ ಸ್ವಲ್ಪ ಮೆಂತೆ ಸೊಲ್ಪ ಉದ್ದಿನ ಬ್ಯಾಳೆ ಹಾಕಿ ಮಿಕ್ಸ್ ಮೂರನ್ನು ಮಿಕ್ಸ್ ಮಾಡಿ ಸ್ವಲ್ಪ ರವ ಹಾಕಿದ್ದೀನಿ ಮೂರನ್ನು ಮಿಕ್ಸ್ ಮಾಡ್ದ್ರೆ ಚೆನ್ನಾಗಿ ಬರುತ್ತೆ ಉತ್ತಪ್ಪ ದಪ್ಪಗೆ ಗರಿ ಗರಿಯಾಗಿ ಬರ್ತದ ಹೇ ಮತ್ತು ಚಲೊ ಎಣ್ಣೆ ಹಚ್ಬೇಕು ಅದಕ್ಕು ಎಣ್ಣೆ ಇಲ್ಲೇನೆ ಮಾಡಬೇಕು ಸ್ವಲ್ಪ ಆಮ್ಯಾಗೆ ಬೆಣ್ಣೆ ತುಪ್ಪ ಅದೆಲ್ಲ ಮಾಡಬೇಕು ಹಚ್ಗೆಸಿಂದ ಮಾಡ್ದ್ರೆ ಚೆನ್ನಾಗಿರುತ್ತೆಲೆ ಆ ಥರ ಮಾಡಿದರೆ ಉತ್ತಪ್ಪ ಚೆನ್ನಾಗಿ ಬರುತ್ತೆ ತಿನ್ನಕ್ಕು ಚೆನ್ನಾಗಿರುತ್ತೆ ಅದಿಕ್ಕೆಲೆ ಇಷ್ಟು ಟೇಸ್ಟ್ ಇತ್ತಾ ಅಬ್ಬ ಅಬ್ಬ ನಂಗೆ ಗೊತ್ತೆ ಇಲ್ಲ ನೋಡಿ ನಿನ್ನೆ ಮಾಡ್ದೆ ಆ ಥರ ಹಲ್ವಾ ಇವಾಗ ಕೊಟ್ಟಿದ್ದು ಥ್ಯಾಂಕ್ಸ್ ಅಪ್ಪ ಇಷ್ಟು ಚೆನ್ನಾಗಿ ನೀನು ನನಗೆ ಹೊಟ್ಟೆ ತುಂಬ ಕಳ್ ತುಂಬಿ ಕಳಿಸ್ತಾ ಇದ್ಯಲ್ಲಾ ಟ್ಯಾಂಕ್ ನಿನ್ನ ಅಡಿಗೆಗು ಟ್ಯಾಂಕ್ಸ್ ನಿನಗೂ ಟ್ಯಾಂಕ್ಸ್ ಓಕೆ